ಸರ್ ಇವಾಗ ಜೆಶ್ಟ್ ಆಡ್ರು ಕೊಟ್ಟೋದ್ರಲ್ಲ ಆಡರ್ ನಂಬರ್ ಅರುವತ್ತೊಂದು ಅದರಲ್ಲಿ ಮಸಾಲೆ ದೋಸೆ ಪೂರಿ ಸಾಗು ಇಡ್ಲಿ ಮತ್ತು ವಡೆ ಆಡ್ರು ಮಾಡಿದ್ದೆ ಅದು ಹೋಟ್ಲಿಂದ ಅದು ಅಕ್ಸೆಪ್ಟೂ ಆಗಿತ್ತು ನಾನು ಅಮೌಂಟೂ ಪೇ ಮಾಡಿದ್ದೀನಿ ನೀವು ಆಡ್ರು ಕೊಟ್ಟೋಗಿದ್ದೀರ ಆದರೆ ಆರ್ಡರ್ ಚೆಕ್ ಮಾಡಿದಾಗ ಅದರಲ್ಲಿ ಇಡ್ಲಿ ಮಿಸ್ಸಿಂಗಿದೆ ಹಾಂ ಇಡ್ಲಿ ವಡೆ ಮಿಸ್ಸಿಂಗಿದೆ ಅದರಿಂದ ನೀವು ಸ್ವಲ್ಪ ನಮಗೆ ಹೋಟ್ಲವ್ರನ್ನ ಕಾಂಟಾಕ್ಟ್ ಮಾಡು ಇಲ್ಲಂದ್ರೆ ಏನಾರೂ ಮಾಡಿ ಕಂಪ್ಲೇಂಟ್ ಫೈಲ್ ಮಾಡ್ಬೇಕಾಗಿತ್ತು ಸರ್ ನಾನೂ ಓಟ್ಲವ್ರಿಗೆ ಟ್ರೈ ಮಾಡ್ತಾ ಇದ್ದೀನಿ ಅದು ಫೋನ್ ಅವ್ರದ್ದು ಕನೆಕ್ಟ್ ಆಗ್ತಿಲ್ಲ ನೀವು ಕೊಟ್ಟಿದ್ದಿರಲ್ಲ ನೀವು ಅಲ್ಲಿ ವಿಚಾರಿಸ್ಬೇಕಾಗಿತ್ತು ಸರ್ ನೀವು ಒಂದು ಸಾರಿ ಆಡ್ರು ಚೆಕ್ ಮಾಡಿ ನೀವು ಕಷ್ಟಮರ್ಗೆ ನೀವು ಆರ್ಡರ್ ಡಿಲಿವರಿ ಮಾಡಬೇಕು ಹಿಂಗೆ ಈ ಥರ ಹಿಂಗೆಲ್ಲ ಮಿಸ್ಸಾದರೆ ನಮಗೂ ಬೇಜಾರಾಗುತ್ತೆ ದಯವಿಟ್ಟು ಈ ಕಂಪ್ಲೇಟನ್ನ ಫೈಲ್ ಮಾಡಿ ನೀವು ರೆಸ್ಟೋರೆಂಟಗೆ ಓನರ್ಗೋ ಮ್ಯಾನೇಜರ್ಗೋ ಫೋನ್ ಮಾಡಿ ಮಾತಾಡಿ ಮತ್ತು ನಂಗೆ ಈ ಆರ್ಡ್ರನ್ನ ಮತ್ತು ತಲ್ಪ್ಸಕ್ಕೆ ನನಗೆ ಪ್ರಯತ್ನ ಪಡಿ